ಇಂದು ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚಾಗಿ ನಾವು ಕೃತಕ ಬೆಳಕಿನ ಮೇಲೆ ಪ್ರತಿಯೊಬ್ಬ ಜನಸಾಮಾನ್ಯರು ಅವಲಂಬಿತರಾಗಿದ್ದಾರೆ ಅದೇ ಆದ್ರೆ ನಾವು ಹೇಗೆ ಎಷ್ಟು ಅವಲಂಬಿತರಾಗಿರೆ ಎಂದರೆ ಕೃತಕ ಬೆಳಕಿನ ಮೇಲೆ ಒಂದು ವೇಳೆ ತಕ್ಷಣವಾಗಿ ಖರೆಂಟ್ ಏನಾದ್ರೂ ಹೋದರೆ ನಮಗೆ ಒಂದು ಒಮ್ಮೆ ದಿಗ್ರ ದಿಗ್ಭ್ರಮೆ ಆಗುತ್ತವೆ ಕೈ ಕಾಲು ಏನೂ ಆಡುವುದಿಲ್ಲ ಏನಪ್ಪ ಮಾಡೋದೆಂದು ಕೂತಲ್ಲೇ ಕುತ್ಕೊಳ್ತೇವೆ ಹೊರಗಡೆ ಕೂಡ ಸಹ ಹೋಗುವುದಿಲ್ಲ ಎಂದಾದರೂ ಒಂದು ದಿನ ಹೊರಗಡೆ ಹೋಗಿ ನಾವು ಆಕಾಶವನ್ನು ನೋಡಿದರೆ ಸಾಕು ಸು ಒಂದು ಸುಂದರವಾದ ವಾತಾವರಣ ಹೊರಹೊಮ್ಮುತ್ತದೆ ಹಲವಾರು ನಕ್ಷತ್ರಗಳ ಮಿನುಗು ನಮಗೆ ಕಣ್ಣ ಮುಂದೆ ಕಾಣುತ್ತದೆ ಒಂದು ದಿನ ಕೂಡ ನಾವು ಈ ಥರ ಹೊರಗಡೆ ಹೋಗಿ ಆಕಾಶವನ್ನು ನೋಡುವುದಿಲ್ಲ ಕರೆಂಟ್ ಹೋದರೂ ಮನೆಯಲ್ಲೇ ಕರೆಂಟ್ ಇಲ್ಲದಿದ್ದರೂ ಮನೆಯಲ್ಲೇ ಕುಳಿತುಕೊಂಡಿರುತ್ತೇವೆ ಹಾಗೇ ನಾವು ಮಾಡುತ್ತಿದ್ದರೆ ನಮಗೆ ನೈಸರ್ಗಿಕವಾಗಿ ದೊರೆತಿರುವ ಒಂದು ವಾತಾವರಣ ಇರ್ಬೋದು ಸುಂದರವಾದ ಆಕಾಶದಲ್ಲಿ ಕಾಣುವ ಒಂದು ನಕ್ಷತ್ರಗಳನ್ನು ನಾವು ಅತಿ ಬೇಗನೇ ಮರೆಯುತ್ತ ಹೋಗುತ್ತೇವೆ ಒನ್ ಹಾಗೆ ಒಮ್ಮೆ ನಾವು ಹೊರಗಡೆ ಹೋಗಿದ್ದರೆ ಸಾಕು ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳು ಮಿನುಗುತ್ತಿರುವ ಒಂದು ಸುಂದರ ವಾತಾವರಣವನ್ನು ನಾವು ನೋಡಬಹುದು